ಅದೇ ನಮಗೆ ಕಾಯಿ ಪಲ್ಯ ಬೇಕಿತ್ತು

ಅದೇ ಸರ್ ಟೊಮಟೊ ಒಂದು ಎರಡು ಕೆ ಜಿ ಬೇಕಿತ್ತು ಸರ್ ಕೆ ಜಿ ಐವತ್ತ ಕೆ ಜಿ ಐವತ್ತು ಆದರೆ ಒಂದು ಎರಡು ಕೆ ಜಿ ಸರ್ ಆಮೇಲೇ ಬದ್ನೆಕಾಯಿ ಒಂದು ಎರಡು ಕೆ ಜಿ ಬದ್ನೆಕಾಯಿ ಹೆಂಗೆ ರೀ ಹಾಂ ನಲವತ್ತು ಐದು ಯಾಕೆ ರೀ ನಾವು ಡೈಲಿ ಕಸ್ಟಮರ್ ಅಷ್ಟೊಂದು ರೇಟ್ ಮಾಡ್ದ್ರೆ ಹೆಂಗೆ ಆಮೇಲೆ ಸೌತೆಕಾಯಿ ಅಲ್ಲ ಸರ್ ಸೌತೆಕಾಯಿ ಅದೇ ಅವು ಸಾಂಬರ್ ಐಟಮ್ಸ್ ಎಲ್ಲ ಬೇಕಿತ್ತು ಸರ್ ಒನ್ ಸ್ವಲ್ಪ ಸಾಂಬಾರ್ ಐಟಮು ಆಮೇಲೆ ರೇಟೂ ಇದೇನಾ ಹೌದಾ ಅದನ್ನು ಕೊಟ್ಟುಬಿಡಿ ಸರ್ ಹೋಲ್ಸೇಲ್ ರೇಟ್ ಹಾಕಿ ಒಂದು ಸಲ ಕಡಿಮೆ ಮಾಡಿ ಹಾಕಿ ಕೊಡಿರಿ ಸ್ವಲ್ಪ ಆಮೇಲೇ ತರಕಾರಿ ಎಲ್ಲ ನೀವೇ ಹಾಂ ಟೋಟಲ್ ಅಮೌಂಟ್ ಹಾಕಿ ಅದು ಎಷ್ಟು ಆಗತ್ತೆ ಹೇಳ್ರಿ ನಾನು ಫೋನ್ಪೇ ಆದರು ಮಾಡ್ತೀನಿ ಇಲ್ಲ ಬೇರೆ ಯಾರಿಗಾದರು ಕ್ಯಾಶ್ ಕೊಟ್ಟು ಆದರು ಕಳಿಸ್ತೀನಿ ಆಮೇಲೇ ಹಾಂ ಆಯಿತು ಸರ್ ಅದೇ ತರಕಾರಿದು ನಾನು ಏನಾದರು ವಿಚಾರಣೆ ಮಾಡಿ ಮನೇಲಿ ಏನಾದರು ಹೇಳ್ತೀನಿ ಸರ್ ಬೇಕಿದ್ದರ ಹಾಂ ಈಗ ಎಷ್ಟು ಈ ಹಾಂ ಆಯ್ತು ಹೋಗಿ ನಾನು ಫೋನ್ಪೇ ಆದರು ಹಾಕ್ತೀನಿ ಇಲ್ಲ ಕ್ಯಾಶ್ನಾರು ಇಲ್ಲ ಅಂದರೆ ನಮ್ಮ ಕಡೆಯಿಂದ ಒಬ್ರುನ್ನು ಕಳಿಸಿ ಅದನ್ನು ತರಕಾರಿ ತಗೊಂಡೋಗಿ ಅಮೌಂಟ್ ಕೊಡ್ತಾರೆ ಅವ್ರಿಗೆ ಏನಿಲ್ಲ ಸರ್ ಅಷ್ಟೇ ಸರಿ ಸರ್